ದೂರದರ್ಶನದ ಬಗ್ಗೆ ನಮಗೆ ಇರುವಂಥ ಪಾಸಿಟಿವ್ ಯೋಚನೆಗಳು ಯಾವುವೆಂದರೆ ನಾವು ನಿರುದ್ಯೋಗಿಗಳಾಗಿರೋದ್ರಿಂದ ತುಂಬ ಹೊತ್ತು ಮನೆಯಲ್ಲೇ ಇರುತ್ತೇವೆ ನಮಗೆ ಸಮಯ ಕಳೆಯಲು ಬುದ್ದಿ ಶಕ್ತಿ ಹೆಚ್ಚು ಮಾಡಿಕೊಳ್ಳಲು ಹೊರಗಡೆ ಎಲ್ಲೂ ಹೋಗುವುದಿಲ್ಲ ಆದ್ದರಿಂದ ನಮಗೆ ದೂರದರ್ಶನದಿಂದಲೇ ಹೆಚ್ಚು ತಿಳುವಳಿಕೆ ನಾವೂ ತಿಳಿದುಕೊಳ್ಳುತ್ತೇವೆ ಮತ್ತು ದೂರದರ್ಶನದಿಂದಲೇ ನಮಗೆ ಹೆಚ್ಚು ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಮತ್ತು ದೂರದರ್ಶನದಿಂದ ನಮಗೆ ತುಂಬ ಉಪಯೋಗ ಆಗೋವಂತದ್ದೇನು ಅಂದ್ರೆ ಬೆಳಗ್ಗೆ ಬರುವಂತಹ ಸುಪ್ರಭಾತಗಳು ಮನಸ್ಸಿಗೆ ತುಂಬ ಮದವನ್ನು ನೀ ಮುದವಾಗಿ ಇರುತ್ತದೆ ಕಿವಿಗೆ ತುಂಬ ತಂಪಾಗಿ ಇರುತ್ತದೆ ಅದು ಮತ್ತು ದೂರದರ್ಶನದಿಂದ ರಾಶಿ ಭವಿಷ್ಯ ಬೆಳಗಿನ ಜಾವ ಎದ್ದು ಅದರಲ್ಲಿ ರಾಶಿ ಭವಿಷ್ಯ ಎಲ್ಲವನ್ನು ನೋಡುತ್ತೇವೆ ಮತ್ತು ಅದ್ರಲ್ಲಿ ಅಡುಗೆ ಕಾರ್ಯಕ್ರಮ ಬರುತ್ತದೆ ಅದರಿಂದ ಹೆಚ್ಚು ವಿಧ ವಿಧವಾದ ಅಡುಗೆಗಳನ್ನು ಮಾಡಲು ತಿಳಿದುಕೊಳ್ಳುತ್ತೇವೆ ಮತ್ತು ತುಂಬ ಟೈಮ್ ಪಾಸ್ ಮಾಡಲು ಸೀರಿಯಲ್ಗಳು ಸಹ ಬರುತ್ತದೆ ಆ ಸೀರಿಯಲ್ಗಳನ್ನು ನೋಡಿ ಹೇ ತುಂಬ ಕೆಲಸ ಮಾಡಿ ಸುಸ್ತಾಗಿರುತ್ತೆ ನಮಗೂ ಸಹ ಟಿ ವಿ ನೋಡೋದರಿಂದ ನಮಗೂ ಸ್ವಲ್ಪ ಮ ಮೈಂಡು ರಿಲೀಫಾಗುತ್ತೆ ಅದರಲ್ಲಿ ತುಂಬ ತಿಳುವಳ್ಕೆ ಬರೊಂಥದ್ದೇನು ಅಂದ್ರೇ ಶಾಂತಮ್ ಪಾಪಮ್ ಕ್ರೈಮ್ ಡೊ ಡೈರಿ ಕ್ರೈಮ್ ಸ್ಟೋರಿ ಇಂಥವುನೆಲ್ಲ ಆ ತೋರಿಸ್ತಾರೆ ಅದರಿಂದಲು ಸಹ ನಮ್ಮ ಲೈಫಲ್ಲಿ ನಾವೂ ಯಾವ್ತರ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಬೇಕು ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಅದರಿಂದ ಶಾಂತಮ್ ಪಾಪಮ್ ಗೊತ್ತಾಗುತ್ತೆ ಮತ್ತು ನ್ಯೂಸ್ ನೋಡ್ತೀವಿ ಯಾವಾಗ್ಲು ಟಿ ವಿ ನೈನ್ ನ್ಯೂಸ್ ಜಾಸ್ತಿ ನೋಡ್ತಾ ಇರ್ತೀವಿ ಟಿ ವಿನಲ್ಲಿ ಅದರಿಂದಲು ಸಹ ನಿರುದ್ಯೋಗಿಗಳು ನಾವು ಮನೆಯಲ್ಲೆ ಇರ್ತೇವೆ ಅಂತಂದರೆ ಹೊರ್ಗಡೆ ಹೋಗಿ ಎಲ್ಲಾ ತಿಳ್ಕೊಳ್ಬೇಕು ಅನ್ನೊದೇನಿಲ್ಲ ಒಂದು ಟಿ ವಿ ಇರೋದರಿಂದ ಹೊರಗಡೆ ಪ್ರಪಂಚ್ದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನಾವು ಟಿ ವಿ ಮುಖಾಂತ್ರ ತಿಳ್ಕೊಂಬೋದು ನ್ಯೂಸಿಂದ ಮತ್ತು ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನಾವು ಕೆಲಸ ಮಾಡಬೇಕಾದ್ರೆ ಟಿ ವಿನಲ್ಲಿ ಕಿಡ್ಸ್ ಚಾನಲ್ಸು ತುಂಬ ಬರ್ತಾ ಇರುತ್ತೆ ಅದೂ ಕಿಡಸ್ ಚಾನಲ್ ಹಾಕೊಟ್ಟಿದ್ದೀವಿ ಅಂತಂದರೆ ಮಕ್ಕಳು ತುಂಬ ಹೊತ್ತು ಅದನ್ನೇ ನೋಡಿಕೊಂಡಿರ್ತಾರೆ ನಾವು ಕೆಲಸ ಮಾಡ್ಕೊಳೊಕ್ಕೆ ಅನುಕೂಲ ಆಗುತ್ತೆ ಮತ್ತು ಟಿ ವಿಯಿಂದ ನಾವು ಮೊಬೈಲ್ಗೆ ಇಂದ ಟಿ ವಿಗೆ ಕನೆಟ್ ಮಾಡಿ ಕೆಲವೊಂದು ಗೇಮ್ಸು ಮಕ್ಕಳಿಗೆ ಆಡೋದಕ್ಕೇ ಕೊಡ್ಬೋದು ಅದರಿಂದ ಮಕ್ಳಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮತ್ತು ನಾವು ಟಿ ವಿನಲ್ಲಿ ಏನೂ ನೋಡೊದಕ್ಕಾಗೋದಿಲ್ವೋ ಅಂಥದ್ದನ್ನ ಕನೆಟ್ ಮಾಡಿಕೊಂಡು ಆ ಪ್ರೋಗ್ರಾಮ್ನ ಮತ್ತು ಟಿ ವಿನಲ್ಲು ಸಹ ನಾವೂ ನೋಡ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ಮನೆಲಿದಂಥ ಹೆಣ್ಮಕ್ಕಳಿಗೆಲ್ಲಾ ಟಿ ವಿಯಿಂದ ತುಂಬಾ ಅನುಕೂಲ ಇದೆ ಯಾಕಂದರೆ ಎಲ್ಲಾ ಹೊರ್ಗಡೆ ಹೋಗಿ ತಿಳ್ಕೊಳೊವಂಥದ್ದೇನು ಇಲ್ಲ ಎಲ್ಲ ಒಳ್ಗಡೆ ಕೂತು ನಾವಿರೋ ಹತ್ರ ತಿಳ್ಕೊಳ್ಬೋದು ಬುದ್ದಿನ ಇಂಪ್ರೂ ಮಾಡ್ಕೊಳ್ಬೋದು ನಮ್ಮ ಸುತ್ತಮುತ್ತ ಏನೇನು ನಡೀತಿದೆ ನಡೆಯಲ್ಲಾ ಅಂತ ತಿಳ್ಕೊಂಬೋದು ಮತ್ತು ಅಡ್ಗೆಗಳ್ ಯಾವ ರೀತಿ ಮಾಡಿಕೊಂಬೇಕು ಅನ್ನೋದನ್ನ ತಿಳ್ಕೊಳ್ಬೋದು ಮತ್ತು ಕರಕುಶಲ ವಸ್ತುಗಳೂ ಟ್ರೈನಿಂಗ್ಸ್ ಎಲ್ಲ ಕೆಲವು ಚಾನಲ್ಸಲ್ಲಿ ಕೊಡ್ತಾಯಿರ್ತಾರೆ ಅದನ್ನೆಲ್ಲ ನಾವೂ ಟ್ರೈನಿಂಗ್ ತಗೊಳ್ಬೋದು ಟಿ ವಿ ಮುಖಾಂತ್ರ ನೋಡಿ ಕಲ್ಕೊಂಬೋದು ಮತ್ತು ಬೆಳಗಿನ ಜಾವ ಯೋಗ ಎಲ್ಲ ಬರುತ್ತೆ ಟಿ ವಿನಲ್ಲಿ ಯಾಕಂದರೆ ನಾವು ಹೊರಗಡೆ ಹೋಗಿ ಬೆಳಗ್ಗೆ ವಾಕಿಂಗ್ ಮಾಡೋದಕ್ಕೆ ಅಷ್ಟು ದೂರ ನಡ್ಕೊಂಡೋಗಿ ಬರೋದಕ್ಕೆ ಆಗೋದಿಲ್ಲ ಅದರಿಂದ ನಾವು ಟಿ ವಿನಲ್ಲೇ ನೋಡಿ ಯೋಗ ಮುಂತಾದವುಗಳ್ನೆಲ್ಲ ನಾವೂ ಮನೇಯಲ್ಲೆ ಕೂತೂ ಮಾಡ್ತೀವಿ ಮತ್ತು ಎಂಟಟೈನ್ಮೆಂಟು ಪ್ರೋಗ್ರಾಮ್ಸ್ನ ನೋಡ್ತೀವಿ ಸಾಂಗ್ಸ್ ನೋಡ್ತೀವಿ ಒಟ್ಟಾರೆ ಹೇಳಬೇಕಂದ್ರೆ ಟಿ ವಿಯಿಂದ ತುಂಬ ಅನುಕೂಲ ಇದೆ ಟಿ ವಿ ಇರೋದಕ್ಕೆ ಹೆಣ್ಮಕ್ಕಳಿಗೆ ತುಂಬ ಟೈಮ್ ಪಾಸು ಆಗುತ್ತೆ ಅದರಿಂದ ಅನುಕೂಲ ಜಾಸ್ತಿ ಇದೆ